ಭಾರತದಲ್ಲಿ ತುಂಬ ಹಲವು ಭಾಷೆಗಳನ್ನು ಮಾತಾಡ್ತಾರೆ ಅದರಲ್ಲಿ ಎಕ್ಸಾಂಪಲ್ಸ್ ಹೇಳಬೇಕಂದ್ರೆ ಮರಾಠಿ ಹಿಂದಿ ಉರ್ದು ಕನ್ನಡ ಆಮೇಲೆ ಕೊಂಕಣಿ ಮಲಯಾಳಿ ಆಮೇಲೆ ತಮಿಳ್ಸ್ ತಮಿಳಿಯನ್ಸ್ ಅವರು ಮಾತಾಡ್ತಾರಲ್ಲ ಅವರು ಆಮೇಲೆ ಬ್ಯಾರಿ ಭಾಷೆ ಅಂತ ಮಾತಾಡ್ತಾರೆ ಆಮೇಲೆ ಮಾರ್ವಡಿಸ್ ಭಾಷೆ ಅಂತ ಮಾತಾಡ್ತಾರೆ ಅದೆಲ್ಲ ತುಂಬ ಹಲವು ಭಾಷೆಗಳನ್ನು ನಾವು ಭಾರತದಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಬೆಳೆಸೋದು ಅಂದರೆ ಭಾರತದಲ್ಲಿ ಅಲ್ಮ್ ಕನ್ನಡ ಕನ್ನಡ ಕರ್ನಾಟಕದಲ್ಲಿ ಯೂಸ್ ಮಾಡ್ತಾರೆ ಭಾರತದಲ್ಲಿ ಜಾಸ್ತಿ ಸಾಮಾನ್ಯವಾಗಿ ಯೂಸ್ ಮಾಡೋದು ಅಂದರೆ ಹಿಂದೀ ತುಂಬ ಎಲ್ಲ ಕಡೆ ಯೂಸ್ ಮಾಡೋದು ಯಾಕಂದರೆ ಹಿಂದಿ ನಮ್ಮದು ರಾಷ್ಟ್ರ ಭಾಷೆ ಆಗಿರೋದ್ರಿಂದ ನಮ್ಮದು ಹಿಂದಿ ಸಾಮಾನ್ಯವಾಗಿ ಬಳಸ್ತಾರೆ ಆಮೇಲೇ ಇದು ಭಾರತದಲ್ಲಿ ಭಾಷೆಗಳು ವೈವಿಧ್ಯತತೆ ಏಕೆ ನಾವು ನೋಡು ನೊಡ್ತೀವಿ ಅಂದರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಜ್ಯವಾಗಿರುತ್ತೆ ಅದರಲ್ಲಿ ನಾವು ಯುನಿಟಿ ಇನ್ ಡೈವರ್ಸಿಟಿನ ನೋಡ್ಬೋದು ಏಕತೆ ಭಿನ್ನತೆಯಲ್ಲಿ ಏಕತೆಯನ್ನು ನಾವು ನೋಡ್ಬೌದು ಭಿನ್ನತೆಯಲ್ಲಿ ಏಕತೆ ಅಂದರೆ ನಾವು ಇಲ್ಲಿ ಹಲವು ಹಲವು ಮತ ಧರ್ಮ ರಾಜ್ಯ ಇಂದ ಕೂಡಿರೋದು ಒಂದು ಭಾರತ ಒಂದು ದೇಶ ಆಗಿರುತ್ತೆ ಅದರಲ್ಲಿ ನಾವು ಮುಸ್ಲಿಮ್ಸ್ ಹಿಂದೂಸ್ ಆಮೇಲೆ ಕೊಂಕ್ಣಿಸ್ ಕ್ರಿಶಿಯನ್ಸ್ ಇವರನ್ನೆಲ್ಲ ನೊಡ್ತೀವಿ ಈಗ ಮತ್ತು ಹಿಂದುಸ್ ಕ್ರಿಶಿಯನ್ಸ್ ಮುಸ್ಲಿಮ್ಸ್ ಅದ್ರಲ್ಲು ಮತ್ತು ಸಬ್ ಕ್ಯಾಸ್ಟನ್ನು ನಾವು ನೋಡೋಕ್ಕೆ ನೋಡ್ತಿರ್ತಿವಿ ಭಾರತದಲ್ಲಿ ಸೊ ಇದರಿಂದ ನಾವೂ ತುಂಬ ಈಗ ಕಾ ಹಿಂದುಸ್ ಅಂತ ಅಂದರೆ ಹಿಂದುಸ್ ಕನ್ನಡನೆ ಮಾತಾಡ್ತಾರೆ ಹಿಂದುಸ್ ತಮಿಳ್ಸೆ ಮಾತಾಡ್ತಾರೆ ಅಂತ ಇಲ್ಲ ಅದರಲ್ಲು ಇನ್ನು ಸಬ್ ಕ್ಯಾಸ್ಟ್ ಆಗಿರ್ತಾರೆ ಲೈಕ್ ಗೌಡ್ರಾಸು ಅವರೆಲ್ಲ ಇರ್ತಾರೆ ಅವ್ರದ್ದೆ ಬೇರೆ ಭಾಷೆ ಆಗಿರುತ್ತೆ ಆಮೇಲೆ ಕ್ರಿಶಿಯನ್ಸ್ ಅಲ್ಲಿ ಕ್ಯಾತೊಲಿಕ್ ಮತ್ತು ಪ್ರೊಟೆಸ್ಟೆಂಟ್ಸನ್ನ ನಾವು ನೊಡ್ತೀವಿ ಇಂಡಿಯಾದಲ್ಲಿ ಲೈಕ್ ಇನ್ ಬಟ್ ಅವ್ರುದರಲ್ಲೂ ಇದು ಭಿನ್ನತೆಯನ್ನು ನಾವು ನೊಡ್ತೀವಿ ಲ್ಯಾಂಗ್ವೇಜಲ್ಲಿ ಆಗಲಿ ಯಾವುದ್ರಲ್ಲೇ ಆಗ್ಲಿ ಆಮೇಲೆ ಇದು ನಾವು ಒನ್ ಸಿಟಿಯಲ್ಲಿ ಈಗ ನಾವು ಚಿಕ್ಕಮಗ್ಳೂರು ಅಂತ ಒಂದು ಡಿಸ್ಟಿಕನ್ನು ತೊಗೊಂಡರೆ ಭಾರತದಲ್ಲೆ ಒಂದು ಕರ್ನಾಟಕದಲ್ಲೆ ಒಂದು ಡಿಸ್ಟಿಕ್ಟ್ನ ಚಿಕ್ಕಮಗ್ಳೂರು ಆಗ್ ಆ್ಯಸ್ ಎ ಡಿಸ್ಟಿಕ್ಟ್ನ ನಾವು ತೊಗೊಂಡರೆ ಇಲ್ಲೇ ನಾವು ತುಂಬ ಜನ ಅನ್ನು ನೋಡ್ಬೌದು ಕ್ರಿಶ್ಯನ್ಸ್ ನೋಡ್ಬೌದು ಮುಸ್ಲಿಮ್ಸ್ ನೋಡ್ಬೌದು ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಬೇರೆ ಬೇರೆ ಭಾಷೆಗಳನ್ನು ಅವರು ಮಾತಾಡ್ತ ಇರ್ತಾರೆ ಇದರಿಂದ ನಾವು ಭಾಷೆಗಳ ವೈವಿಧ್ಯತೆಯನ್ನ ನಾವು ನೋಡ್ಬೌದು ಆಮೇಲೆ ಕನ್ನಡದಲ್ಲೂ ಹಳೆಗನ್ನಡ ಅಚ್ಚ ಕನ್ನಡ ಆಮೇಲೇ ಇದು ಮಂಗ್ಳೂರು ಸೈಡ್ಸ್ ಹೋದರೆ ಅವ್ರು ಬೇರೆ ಕನ್ನಡ ಮಾತಾಡ್ತಾರೆ ನಾರ್ತ್ ಕನ್ನಡಕ್ಕೆ ಹೋದರೆ ಅವ್ರು ಬೇರೆ ಕನ್ನಡ ಮಾತಾಡ್ತಾರೆ ಸೋ ರೀಜನ್ ವಾಯ್ಸ ನಮಗೆ ಇಷ್ಟೂ ವೈವಿಧ್ಯತೆಯನ್ನ ಕಾಣಿಸುತ್ತೆ ಇನ್ನು ನಾವು ಭಾರತದಲ್ಲಿ ನೋಡಿದ್ರೆ ಅದನ್ನು ನಾವು ಇಮಾಜಿನ್ ಮಾಡ್ಕೊಳೊಕ್ಕು ಆಗೋಲ್ಲ ತುಂಬ ನಮಗ್ ಗೊತ್ತಿಲ್ದೆನೇ ಎಷ್ಟೋ ಭಾಷೆಗಳು ಇದ್ದಾವೆ ನಮಗ್ ಗೊತ್ತಿರೋದೆ ಒಂದು ಆಲ್ಮೊಸ್ಟ್ ಒಂದು ತರ್ಟಿ ಏನೋ ಗೊತ್ತಿದೆ ನಮಗೆ ನಮಗ್ ಗೊತ್ತಿದ್ದಂಗೆ ನಮಗ್ ಗೊತ್ತಿಲ್ದೆನೇ ಎಷ್ಟೊಂದು ಭಾಷೆಗಳಿದ್ದಾವೆ ಅದನ್ನು ನಾವು ಇಂಡಿಯಾದಲ್ಲೆ ನೋಡೋಕ್ಕೆ ಮಾತ್ರ ಸಾಧ್ಯ ಯಾಕಂದರೆ ಭಿನ್ನತೆಯಲ್ಲಿ ಏಕತೆ ಇರೋದು ಬರಿ ಭಾರತದಲ್ಲೇ ಮಾತ್ರ ಅಂತ ನಾನು ಹೇಳ್ತ ಇದ್ದೀನಿ ಯಾಕಂದರೆ ನಾವು ಭಾರತದ ನಾಗರಿಕ ಅಂತಂದರೆ ಈಗ ಯುಎಸ್ಎ ಅಂತಂದರೆ ಬರೀ ಇಂಗ್ಲಿಷ್ ಮೆನ್ಸೆ ಇರೋಲ್ಲ ರಷ್ಯಾ ಅಂತಂದರೆ ರಷ್ಯನ್ಸೆ ಇರೋಲ್ಲ ಅಮೇರಿಕ ಅಂತಂದರೆ ಅಮೇರಿಕನ್ಸೆ ಇರೋಲ್ಲ ಇಂಗ್ಲಿಷ್ ಮೆನ್ಸ್ ಅವ್ರದ್ದೆ ಒಂದೇ ನ್ಯಾಷ್ನಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಅದು ಇಂಗ್ಲಿಷ್ ಅವರು ಎಲ್ಲಿ ಹೋದರು ರೀಜ್ನಲ್ ಲ್ಯಾಂಗ್ವೇಜ್ ಅಷ್ಟೆ ಅವ್ರದ್ದು ಅವ್ರು ನ್ಯಾಷ್ನಲ್ ಲ್ಯಾಂಗ್ವೇಜ್ ಅಷ್ಟೇ ಆಗಿರುತ್ತೆ ಬಟ್ ನಮ್ಮದು ಇಂಡಿಯ ಅಂತ ತಗೊಂಡರೆ ನಾವು ಇಂಡಿಯ ನ್ಯಾಷ್ನಲ್ ಲ್ಯಾಂಗ್ವೇಜ್ ನಮ್ಮದು ಹಿಂದಿ ಆಗಿರುತ್ತೆ ಬತ್ ಬಟ್ ರೀಜ್ನಲ್ ಲ್ಯಾಂಗ್ವೇಜ್ ಡಿಪೆಂಡ್ಸ್ ಆನ್ ದ ಕ್ಯಾಸ್ಟ್ ಆಮೇಲೆ ಅವ್ರದ್ದು ಅವರು ರೀಜನ್ ಅವರು ಎಲ್ಲಿ ಹುಟ್ಟುತ್ತಾರೆ ಅವ್ರು ಎಲ್ಲಿ ಸಾಯುತ್ತಾರೆ ಅವ್ರು ಎಲ್ಲಿ ಬದುಕ್ತಾರೆ ಅವ್ರು ಯಾವ ಪರಿಸರದಲ್ಲಿ ಅವರು ಬದುಕ್ತಾರೆ ಅದರಿಂದ ನಾವು ಭಾಷೆಗಳನ್ನ ನೋಡ್ಬೌದು